ಹಲೋ ನಮಸ್ತೆ ಮೇಡಮ್ ಮೇಡಮ್ ನಮ್ಮದೊಂದು ಮದುವೆ ಫಂಕ್ಷನ್ ಇದೆ ಮನೆಯಲ್ಲಿ ಅದಕ್ಕೆ ಲೀವಿಂಗ್ ರೂಮನ್ನು ಸ್ವಲ್ಪ ನೀಟಾಗಿ ಪೇಂಟ್ ಮಾಡಿಬಿಟ್ಟು ಹೊಸ ನೀವು ಈಗಿನ ಟ್ರೆಂಡಿಗೆ ತಕ್ಕನಾಗಿ ನೀವು ಡಿಸೈನ್ ಮಾಡಿಬಿಟ್ಟು ಹೊಸದಾಗಿ ಪೇಂಟ್ ಮಾಡಬೇಕು ನೀವು ಮಾಡಿಕೊಡ್ತೀರಾ ನಮಗೆ ಅಂದರೆ ತುಂಬ ಅಂದರೆ ಒಂದು ಫಿಫ್ಟಿ ತೌಸಂಡ್ ಆ ರೀತಿ ಆಗಬೇಕಿತ್ತು ಮೇಡಮ್ ಅಂದರೆ ನ್ಯೂ ಡಿಸೈನ್ಸ್ ಮೇಡಮ್ ಇವಾಗ ಡಿಸೈನ್ಸ್ ಬಂದುಬಿಟ್ಟು ಪಿಕಾಕ್ ಡಿಸೈನ್ ಇಲ್ಲ ಬುದ್ದಂದು ಎಲ್ಲ ಬರ್ತಾಯಿದೆ ಅಲ್ವ ಆ ರೀತಿ ಮಾಡಿಕೊಡ್ಬೇಕಿತ್ತು ಓಕೆ ಅಂದರೆ ಅದೇ ಡಿಸೈ ಅಂದರೆ ಅದೇ ಕಾಸ್ಟ್ ಅಲ್ಲಿ ಮಾಡಿಕೊಡ್ತೀರಾ ಇಲ್ಲಾಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತಾ ಅಥ್ವಾ ಸ್ವಲ್ಪ ಮೀಡಿಯಮ್ ಹ್ಞೂ ಓಕೆ

ಓಕೆ ನಮಗೆ ಕಾಸ್ಟ್ ಏನು ಪ್ರಾಬ್ಲಮ್ ಆಗೋಲ್ಲ ಮೇಡಮ್ ನಮಗೆ ನೀಟಾಗಿ ಮದ್ವೇಗೆ ಬಂದೋರಿಗೆ ತುಂಬ ಎದ್ದು ಕಾಣಿಸ್ಬೇಕು ಚೆನ್ನಾಗಿ ಕಾಣಿಸ್ಬೇಕು ಲುಕ್ಕಾಗಿರಬೇಕು ಓಕೆ ನಾ ಏನಾದರೂ ಪ್ರಾಬ್ಲಮ್ ಆದರೆ ಮಾತ್ರಾ ನೀವೇ ಇನ್ನೊಂದು ಸಲ ಮಾಡಿಕೊಡ್ಬೇಕಾಗತ್ತೆ ಓಕೆ ಮನೆಗೆ ಬಂದು ಡಿಸೈನ್ಸ್ ಎಲ್ಲ ತೋರಿಸ್ತೀರಾ ಒಂದು ಸಲ ನಮ್ಮ ಮನೆಯ ನೋಡಿಬಿಟ್ಟು ಲೀವಿಂಗ್ ರೂಮ್ ಯಾವ ಥರ ಇದೆ ಯಾವ ಥರ ಮಾಡ್ಬೋದು ಅಂತ ಏನಾದ್ರು ಚೆಕ್ ಮಾಡ್ತೀರಾ ಓಕೆ ನಾನು ನಿಮಗೆ ಅಡ್ರೆಸನ್ನು ಶೇರ್ ಮಾಡ್ತೀನಿ ಒಂದು ಸಲ ನೋಡಿ ಅಲ್ಲಿ ಇಲ್ಲ ಅಂದರೆ ನೀವೇ ಯಾವ ಥರ ಡಿ ಅಂದರೆ ಐಡಿಯಾಸ್ ಏನಾದ್ರು ಕೊಡೋದಾರೆ ಯಾವ ಥರ ಡಿಸೈನ್ ಮಾಡ್ಬೋದು ಯಾವ ಥರ ಪೇಂಟ್ ಮಾಡ್ಬೋದು ಅಂತ ಹ್ಞೂ

ಹ್ಞೂ ಓಕೆ ಮೇಡಮ್ ಆಯಿತು ಒಂದು ಸಲ ನನಗೆ ಎಲ್ಲ ಶೇರ್ ಮಾಡಿ ನನ್ನದು ಇದೇ ನಂಬರು ನಾನು ಆಮೇಲೆ ನೋಡಿಬಿಟ್ಟು ನಿಮಗೆ ಆ ಡಿಸೈನ ಕಳಿಸ್ತೀನಿ ಎಷ್ಟು ಎಷ್ಟು ವೇ ಎಷ್ಟು ಅಮೌಂಟ್ ಖರ್ಚ್ ಆಗುತ್ತೆ ಪೇಂಟಿಗೆ ಯಾವ ಪೇಂಟ್ ಮಾಡಿಕೊಡ್ತೀರಾ ಹಾಂ ಓಕೆ ಮೇಡಮ್ ಆಯಿತು ಕಳಿಸ್ತೀನಿ ನೋಡಿ ಹ್ಞೂ ಓಕೆ ಹ್ಞೂ